ಹಲೋ ಹಲೋ ಹೌದು ನೀವು ಯಾರು ಯಾವತ್ತು ತಗೊಂಡಿದ್ರಿ ನೀವು ನೆನ್ನೆ ನೀವು ನೋಡ್ಕೊಂಡು ತಗೋಗ್ಲಿಲ್ಲವಾ ನೀವು

ಇದು ನಾವು ಹೇಗ್ ನಂಬೋದು ಈಗ ನೀವು ನೀವೆ ಏನಾದ್ರು ಮಾಡಿರ್ಬೋದು ಇಲ್ಲ ಮಕ್ಳುಗಳು ಏನೋ ಒಂದು ಡ್ಯಾಮೇಜ್ ಮಾಡಿರ್ಬೋದು ರೆಗ್ಯೂಲರ್ ಎಲ್ಲರು ಬರ್ತಾಯಿರೋರು ಬರ್ತಾ ಇರ್ತಾರೆ ನಾವು ಹೇಗ್ ಗೆಸ್ ಮಾಡೋದು ಅವ್ರೆ ಅಂತ ನಾವು ಹೇಗ್ ಗೆಸ್ ಮಾಡೋದು ಎಷ್ಟು ಜನ ಬರ್ತಾ ಇರ್ತಾರಲ್ಲ ಈಗ ನೀವು ಅವತ್ತೇ ನೀವು ಮೊನ್ನೆ ತಗೋಗಿದ್ದೀರಿ ಅಂತಿದೀರಾ ಎರಡು ದಿನ ಏನು ಮಾಡ್ತಿದ್ರಿ ಅವತ್ತೇ ನೀವು ಹೇಳ್ಬೋದು ಬಂದು

ನೀವು ದುಡ್ಡು ಕೊಟ್ಟಿದ್ದರಿಂದ ನೀವು ನೋಡ್ಕೊಂಡು ತಗೋಗ್ಬೇಕು ನಮಗೆ ಅಲ್ಲೇ ಹೇಳಿದ್ದರೆ ನಾವು ಬೇರೆ ಏನಾದ್ರು ಹೇಳ್ ಹೇಳ್ಬೋದು ತಗೋ ತಗೊಳಿ ಅಂತ ಹೇಳ್ಬೋದು ಬೇರೆ ಯಾರಾದ್ರು ಹಾಂ ಕೇಳಿಸ್ತಿದೆ ಹೇಳಿ ಹೇಳಿ ಸರಿ ನೀವು ಬಿಲ್ ಬಿಲ್ಲಿದೆಯಾ ನಿಮ್ಮ ಹತ್ರ ಬಿಲ್ ಕೊಟ್ಟಿದ್ದೆವಲ್ಲ ಅದು ಅದನ್ನು ತಗ್ ತಗೊಂಡು ಡ್ರಸ್ ತಗೊಂಡು ಬನ್ನಿ ನೀವು ಬನ್ನಿ ನೀವು ಯಾವಾಗಲೂ ಓಪನ್ ಇರುತ್ತೆ ಹತ್ತು ಗಂಟೆಗೆ ಓಪನ್ ಆಗುತ್ತೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯೂ ಇರುತ್ತೆ ಬನ್ನಿ ಹಾಂ ಸರಿ ಬನ್ನಿ ಆಯಿತು